ಹೇ ಸುಮಿತ್ರಾ ಇವತ್ತಿನ ದಿವಸ ನಾನು ಬಿ ಆರ್ ಮುನಿಯಪ್ಪ ಅಂಗಡಿ ಹೋಗಿದ್ದೆ ಸ್ಯಾರಿ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ ಕೋಲಾರಲ್ಲಿ ಏನಿತ್ತು ಕಣೇ ಒಂದೊಂದು ಒಂದೊಂದು ಒಂದೊಂದು ಕಲರ್ಗಳು ನೋಡೋಷ್ಟೊತ್ತಿಗೆ ಕಣ್ಣೇ ಸುತ್ಕೊಂಡು ಬಂದ್ಬಿಡ್ತು ಅಂಥ ರೇಷ್ಮೆದು ಕಾಟನ್ದು ಬೇಕಾದಷ್ಟು ವೆರೈಟಿಸ್ಗಳು ಅಲ್ ಬಂದಿದೆ ಹಾಗೆ ಅಂದ್ಕೊಂಡೆ ನಿನ್ನೂ ಕರ್ಕೊಂಡು ಬರಬೇಕು ಅಂದ್ಕೊಂಡೆ ಸೆಲೆಕ್ಟ್ ಮಾಡೋದಕ್ಕೆ ಸೋ ಅಲ್ಲಿ ಅನಿವಾರ್ಯ ನಾನಾಗಿ ನಾನೇ ಹೋಗಿದ್ದೀನಿ ಭಾಳ ಚೆನ್ನಾಗಿರುವಂಥ ಸ್ಯಾರಿಸ್ ಎಲ್ಲ ಸಿಕ್ಕಿದೆ ಈ ಸ್ಯಾರಿಸ್ಸನ್ನು ನೋಡಿದರೆ ನನಗೆ ತುಂಬನೇ ಖುಷಿ ಆಯಿತು ಎಷ್ಟು ನಾವು ಸೆಲೆಕ್ಟ್ ಮಾಡಿದ್ರೂ ಸಾಲದು ಎಷ್ಟೇ ನೋಡಿದ್ರೂ ಸಾಲದು ಅಂತ ಒಂದು ಕಲರ್ಗಳು ಎಲ್ಲ ಬಂದಿದೆ ರೇಷ್ಮೆ ಸೀರೆ ಅಂತೂ ಭಾಳ ಚೆನ್ನಾಗಿದೆ ಒಂದು ಪಿಂಕ್ ಕಲರ್ ಅಂತೂ ಭಾಳ ಅಂದವಾಗಿದೆ ಅಂದರೆ ರೇಟ್ ಮಾತ್ರ ಜಾಸ್ತಿ ಕಣೇ ಬಿ ಆರ್ ಮುನಿಯಪ್ಪ ಅಂಗಡಿಯಲ್ಲಿ ಹೆಚ್ಚಿನ ರೇಟ್ ಇದೆಯಾ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಆದರೂ ಬಟ್ಟೆ ಮಾತ್ರ ಭಾಳ ಪ್ಯೂರ್ ಭಾಳ ಚೆನ್ನಾಗಿದೆ ಅದಕ್ಕೆ ನಾನು ಇವಾಗ ನಾಲ್ಕು ಸ್ಯಾರಿ ಸೆಲೆಕ್ಟ್ ಮಾಡ್ಬಿಟ್ಟಿದ್ದೀನಿ ಎರ್ಡು ರೇಷ್ಮೆ ಎರ್ಡು ಕಾಟನ್ ತಗೊಂಡ್ಬಿಟ್ಟಿದ್ದೀನಿ ಒಂದು ಪಿಂಕು ಒಂದು ಗ್ರೇ ಆಯಿತಾ ಒಂದು ರೆಡ್ ಒಂದು ಬ್ಲೂ ತಗೊಂಡಿದ್ದೀನಿ ನೀನು ಬಂದರೆ ಯಾವಾಗಾನ ಕರ್ಕೊಂಡು ಹೋಗೋಣ ಅಂತ ಆಸೆ ನನಗೆ ಬಾ ಹೋಗೋಣ ಒಂದಿವ್ಸ ನಾನಂತೂ ನಾಲ್ಕು ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಬಂದ್ಬಿಟ್ಟಿದ್ದೀನಿ ಇನ್ನು ಮುಂದೆ ನಾನು ಹೋಗೋವಾಗ ನಿನ್ನನ್ನ ಕರೀತೀನಿ ಬಂದು ಹೋಗೆ ಇಬ್ಬರೂ ಹೋಗೋಣ ಭಾಳ ಚೆನ್ನಾಗಿದೆ ಆ ಅಂಗಡಿಯಲ್ಲಿ ಎಷ್ಟು ತಗೊಂಡ್ರು ಸಾಲದು ನನಗೆ ಆ ಥರ ಆಸೆ ಇತ್ತು ಆದರೆ ಹಣ ನನ್ನ ಹತ್ತಿರ ವ್ಯವಸ್ಥೆ ಆಗಿಲ್ಲ ಆದಷ್ಟು ನಾಲ್ಕು ಸ್ಯಾರಿಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀನು ಬಂದಾಗ ಮತ್ತೆ ನಾವಿಬ್ಬರು ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳೋಣ